ಇತ್ತೀಚೆಗೆ ಸರ್ಕಾರಿ ಸ್ಕೀಮ್ಗಳು ಜಾರಿಗೆ ಕೆಲವು ಸರ್ಕಾರಿ ಸ್ಕೀಮ್ಗಳು ಜಾರಿಗೆ ಬಂದಿದೆ ಹಾಗೆ ನನಗೆ ಗೊತ್ತಿರುವ ಹಾಗೆ ಕೆಲವು ಸರ್ಕಾರಿ ಸ್ಕೀಮ್ಗಳನ್ನು ಹೇಳ್ತೇನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಕೂಡ ಇದು ಒಳ್ಳೇದಂತಲೇ ಹೇಳ್ಬೋದು ಆದರೆ ನಮಗೆ ಇಲ್ಲಿ ಖಾಸಗಿ ಬಸ್ ಜಾಸ್ತಿ ಇದ್ದ ಕಾರಣ ನಮ್ಮ ಪಡುಬಿದ್ರಿ ಅಲ್ಲಿರುವ ಖಾಸಗಿ ಬಸ್ಗಳೆಲ್ಲ ಜಾಸ್ತಿ ಬರುವ ಕಾರಣ ನಮಗೆ ಸರ್ಕಾರಿ ಬಸ್ಸಿನದ್ದು ಸೌಲಭ್ಯ ಸಿಗುತ್ತಾ ಇಲ್ಲ ಖಾಸಗಿ ಬಸ್ಗುಗಳು ಅಂದರೆ ಸ ಖಾಸಗಿ ಬಕ್ಸ್ ಬಸ್ಸುಗಳು ಐದು ನಿಮಿಷಕ್ಕೊಂದು ಬರ್ತಾ ಇರ್ತದೆ ಆಗ ಸರ್ಕಾರಿ ಬಸ್ಸಲ್ಲಿ ನಿಲ್ಲುದು ಸಹ ಇಲ್ಲ ಅದು ನಮಗೆ ಸೀದ ತಗೊಂಡು ಹೋಗ್ತಾರೆ ಅವರು ಗಾ ಬಸ್ಸ್ ಅಲ್ಲಿ ಹಾಗೆ ನಮಗೆ ತುಂಬ ಅದರ ಸೌಲಭ್ಯ ಏನು ಸಿಗ್ತಾ ಇಲ್ಲ ಮತ್ತು ಗೃಹಲಕ್ಷ್ಮೀ ಅಂದರೆ ಇದು ಒಳ್ಳೆಯದೆ ತುಂಬ ನಮಗೆ ಇದು ಮಹಿಳಾ ವೃದ್ಧರಿಗೆಲ್ಲ ತುಂಬ ಉಪಕಾರ ಆಗಿದೆ ಅವರಿಗೆ ಮದ್ದಿನ ಹಣ ಆಮೇಲೆ ಮನೆಯಲ್ಲಿ ಕೂಡ ಅವರಿಗೆ ಒಂದು ಉತ್ತಮ ಒಂದು ಒಂದು ರೀತಿಯಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗ್ತದೆ ಒಂದು ಎರಡು ಸಾವಿರ ಈಗ ಸರ್ಕಾರ ಕೊಟ್ಟಿದ್ದಕ್ಕಾಗಿ ಹಾಗೆ ಮೊದಲೆಲ್ಲಾ ಮನೆಯವರೆಲ್ಲ ಮಕ್ಕಳಲ್ಲಿ ಬೇಡಬೇಕಿತ್ತು ಹಣ ಗಂಡನ ಹತ್ರ ಬೇಡಬೇಕು ಮಕ್ಕಳ ಹತ್ರ ಬೇಡಬೇಕು ಇದ್ದರೆ ಮಕ್ಕಳು ಕೂಡ ಬೈದೇ ಕೊಡ್ತಾರೆ ಕೆಲವು ಕೆಲವೊಂದು ಕಡೆಯಲ್ಲೆಲ್ಲ ಹಾಗೆ ಇದು ಮಹಿಳೆಯರಿಗೆ ತುಂಬ ಉಪಕಾರ ಆಗಿದೆ ಅಂತ ಹೇಳ್ಬೋದು ಇದು ಎರಡು ಸಾವಿರ ಗೃಹಲಕ್ಷ್ಮೀ ಯೋಜನೆ ಇದು ಸರ್ಕಾರದೊಂದು ದೊಡ್ಡ ಯೋಜನೆ ಅಂತ ಹೇಳ್ಬೋದು ಮತ್ತು ಮತ್ತೊಂದು ಹೇಳಬೇಕಾದ್ರೆ ಗೃಹಜ್ಯೋತಿ ಅದು ಕೂಡ ಇನ್ನೂರು ಯೂನಿಟು ಫ್ರೀ ಸಿಗ್ತದೆ ಮತ್ತು ನಮಗೆ ನಮ್ಮ ಕಷ್ಟದಲ್ಲಿರುವವ್ರಿಗೆಲ್ಲ ದೊಡ್ಡ ಉಪಕಾರ ಅಂತಲೇ ಹೇಳ್ಬೋದಿದು ವಿದ್ಯುತ್ ಬಿಲ್ಲ್ ಒಂದು ಸಾವಿರ ಎಂಟು ನೂರು ಒಂದು ಸಾವಿರ ಒಂದುವರೆ ಸಾವಿರ ಎಲ್ಲ ಬರ್ತಾ ಇರ್ತದೆ ಇದು ಇನ್ನೂರು ಇನ್ನೂರು ಯೂನಿಟ್ ಫ್ರೀ ಇದ್ದ ಕಾರಣ ಕೆಲವರಿಗೆಲ್ಲ ಈ ಲೈಟ್ ಬಿಲ್ಲೇ ವಿದ್ಯುತ್ ಬಿಲ್ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ ಸೊ ಸೊನ್ನೆ ಬ್ಯಾಲೆನ್ಸ್ ಜೀರೋ ಬ್ಯಾಲೆನ್ಸ್ ಬರ್ತದೆ ಅದೊಂದು ಒಳ್ಳೆಯದು ಗೃಹಜ್ಯೋತಿ ಅಂತ ಸರ್ಕಾರದ್ದು ಯೋಜನೆ ಇದು ಒಳ್ಳೆಯದಂತ ಹೇಳ್ಬೋದು ಆಮೇಲೆ ಅನ್ನಭಾಗ್ಯ ಅದು ಕೂಡ ಹಾಗೆ ಪ್ರತಿ ಸದಸ್ಯರಿಗೆ ಹದ್ ಐದು ಕೆಜಿ ಸಿಗ್ತದೆ ಆಮೇಲೆ ಐದು ಕೆಜಿ ಅಕ್ಕಿ ಸಿಗ್ತದೆ ಆಮೇಲೆ ಐದು ಕೆಜಿ ಅಕ್ಕಿಯ ಹಣ ಕೂಡ ಸಿಗ್ತದೆ ಒಬ್ಬೊಬ್ಬ ಸದಸ್ಯನಿಗೆ ಅದೂ ಕೂಡ ನಮಗೆ ಏನಾದರೂ ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ಅಂದರೆ ಬೇಳೆ ಕಾಳುಗಳು ಅದನ್ನೆಲ್ಲ ತರಿಸ್ಬೋದು ತರಿಸಿ ಹಾಗೆ ಅದು ಕೂಡ ಒಂದು ನಮಗೆ ಒಳ್ಳೆಯ ಉಪಕಾರ ಅಂತ ಹೇಳ್ಬೋದು ಅನ್ನಭಾಗ್ಯ ಯೋಜನೆ ಆಮೇಲೆ ಮತ್ತು ವೃದ್ಧಾಪ್ಯದಲ್ಲಿ ಪಿಂಚಣಿ ಕೂಡ ಸಿಗ್ತದೆ ಈಗ ಎಂಟ್ನೂರು ರೂಪಾಯಿ ಪಿಂಚಣಿ ಸಿಗ್ತದೆ ಇದು ಯಾವ ಕದಾ ಎಲ್ಲ ವೃದ್ಧಾಪ್ಯರಿಗೆ ವೃದ್ಧ ವೃದ್ಧ ವೃದ್ಧರಿಗೆಲ್ಲ ತುಂಬ ಉಪಯುಕ್ತವಾಗಿರುತ್ತದೆ ಆಮೇಲೆ ವಿಧವಾವೇತನ ವಿಧವಾವೇತನಾ ಅದು ಕೆಲವರಿಗೆ ಮಹಿಳೆಯರಿಗೆಲ್ಲ ಬೇಗ ಸಣ್ಣ ಸಣ್ಣ ಪ್ರಾಯದಲ್ಲೇ ಇದು ಯಜಮಾನರೆಲ್ಲ ತೀರಿ ಹೋದ ಹೋದವರಿಗೆಲ್ಲ ಒಂದೊಂದು ಸಾವಿರ ಎಲ್ಲ ಸಿಗ್ತದೆ ಅವರಿಗೆ ಕೂಡ ಯಾರು ಕೊಡುವವರಿಲ್ಲ ಹಣ ಎಲ್ಲ ಗಂಡ ಬೇಗ ತೀರಿಹೋದ ಕಾರಣ ಹೋಗುವ ಕಾರಣ ಅದು ಅದು ಕೂಡ ಒಂದು ಉಪಕಾರ ಅಂತ ಹೇಳ್ಬೋದು ಆಮೇಲೆ ಅಂಗವಿಕಲರಿಗೆ ಕೂಡ ಕೈಕಾಲು ಬಾರದವರಿಗೆ ಎಲ್ಲ ಅವರಿಗೆ ಕೂಡ ಗೌ ನಮ್ಮ ಸರ್ಕಾರ ಉತ್ತಮ ರೀತಿಯಲ್ಲಿ ಎಲ್ಲ ಒಂದು ಯಾವ ಒಂದು ವರ್ಷಕ್ಕೊಂದು ಹಣ ಕಳಿಸ್ತಾ ಇರ್ತಾರೆ ಹಾಗೆ ಅಂಗವಿಕಲರಿಗೆ ಕೂಡ ಉತ್ತಮ ಒಂದು ಒಂದು ರೀತಿಯಲ್ಲಿ ಉಪಯೋ ಉಪಯುಕ್ತತೆ ಅಂತ ಹೇಳ್ಬೋದು